ಹಲೋ ಸರ್ ನಮಸ್ತೆ ನಾವು ಸಾಗ್ರದಿಂದ ಸರ್ ನನಗೆ ಬ್ಯಾಕ್ ಪೇಯ್ನಿದೆ ಬಲಾಸ್ತಿ ಒಂದು ಒಂದು ಒಂದೂವರೆ ತಿಂಗ್ಳಾಯ್ತು ಇನ್ನೂ ಇನ್ನೂ ಕಡಿಮೆ ಆಗಿಲ್ಲ ಜಾಸ್ತಿ ಆಗ್ತಿದೆ ಇನ್ನೂ ಹಾಂ ಹಾಂ ಸರ್ ನಮಸ್ತೆ ನಾನೇ ನಾನೇ ಹಾಂ ನೀವು ಡಾ ಸುಮುಖ ಸರ್ ಅಲ್ವ ಸ ಡಾಕ್ಟರಲ್ವ ಹೌದಾ ಸ ಅದೇ ಒಂದೂವರೆ ತಿಂಗಳಿಂದ ಅದು ಲೈಟಾಗಿ ಸ್ಟಾರ್ಟಾಯಿತು ಈಗ ಇನ್ನೂ ಜಾಸ್ತಿಯಾಗ್ತಿದೆ ಇನ್ನೂ ಎರಡು ದಿವಸ ಬಿಟ್ಟು ಇನ್ನೂ ಜಾಸ್ತಿ ಆದರೆ ಭಾರೀ ಕಷ್ಟ ನಿಮ್ಮಲ್ಲಿ ಹೌದಾ ಸರ್ ಬೇರೆ ಬೇರೆಯದೆಲ್ಲ ಮಾಡಿದ್ವಿ ಹಾಸ್ಪಿಟಲ್ ಅಲ್ಲೆಲ್ಲ ಅಡ್ಮಿಟ್ಟಾಗಿ ಒಂದು ವಾರ ಇನ್ನೂ ಕಡಿಮೆ ಆಗಿಲ್ಲ ಹೌದಾ ಸರ್ ನಮಗೆ ಗೊತ್ತಿದ್ದಿಲ್ಲ ಸ್ಟಾರ್ಟಿಂಗು ನೀವು ಹೇಳ್ದ ಮೇಲೆ ಗೊತ್ತಾಯ್ತು ನಮಗೆ ಹಾಂ ಹಾಂ ಏ ಯಾವ ಥರ ಸರು ಹೌದಾ ಸರು ಮತ್ತೆ ಏನಾದ್ರು ವ್ಯವಸ್ಥೆ ಏನಿದೆ ನಿಮ್ಮಲ್ಲಿ ಹೌದಾ ಸರು ಸುಮಾರಾಯ್ತು ನಮ್ಗೆ ನಲ್ವತ್ತು ವರ್ಷಕ್ಕಿಂತ ಜಾಸ್ತಿ ಆಯ್ತು ಹೌದಾ ಸರ್ ಅದಕ್ಕೆ ಫುಡ್ ಏನೇನು ತಿನ್ಬೇಕು ಸರ್

ಹೌದ ಸರ್ ರೆಸ್ಟು ಅಂದರೆ ವರ್ಕ್ ಮಾಡ್ಬೇಕಲ್ವ ಸರ್ ಜಾಸ್ತಿ ನಾವು ಅದೇ ಸರ್ ಎಕ್ಸಸೈಝೆಲ್ಲ ಮಾಡ್ತೀವಿ ಆದರೂ ಈಗ ಜಾಸ್ತಿ ಆಗ್ತಿದೆ ಹೌದ ಸರ್ ಆಯಿತು ಆಂ ಹ್ಞೂ ಸರ್ ಆಯ್ತು ಬಿಡಿ ಆಯಿತು ನಾಳೆ ನಾಳೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಬರ್ತೀವಿ ಸರ್ ಆಯ್ತು ಹಾಂ ಹಾಂ ಆಯ್ತು ಆಯ್ತು ಹಾಂ